ಹಾಂ ಹೌದು ಹಾಂ ಸರಿ ಸರ್ ಹೇಳಿ

ಎಕ್ಸ್ಟ್ರಾ ಅವರ್ಸಾ ಅಲ್ಲ ಹೇಗಿದ್ದರೂ ಲಾಸ್ಟ್ ಟು ಮಂತ್ಸಿಂದ ಕೂಡ ಅವ್ರು ಎಕ್ಸ್ಟ್ರಾ ಅವರ್ ವರ್ಕ್ ಮಾಡ್ತಿದ್ದಾರೆ ವರ್ಕ್ ಲೋಡ್ ಜಾಸ್ತಿ ಉಂಟಂತ್ ಎಂಪ್ಲಾಯಿಸ್ ಕಂಪ್ಲೇಂಟ್ ಮಾಡ್ತಿದ್ದರು ಯಾಕಂದರೆ ಲಾಸ್ಟು ಟೈಮ್ ಒಂದು ಪ್ರಾಜೆಕ್ಟ್ ಬಂದಿತ್ತಲ್ಲ ಅದರ ರಿಲೇಟೆಡ್ ವಕ್ಸ್ಗೆ ಅವರಿಗೆ ವೀಕೆಂಡ್ ಕೂಡ ರಜೆ ಸಿಕ್ಕಿರಲಿಲ್ಲ

ಹಾಂ ಹಾಂ ಹಾಂ ಇನ್ಕ್ರಿಮೆಂಟೂ ಹಾಂ ಅದಕ್ಕೆ ಎಂಪ್ಲಾಯಿಸ್ ಒಪ್ಕೊಳ್ಬೋದು ಕೇಳಿ ನೋಡ್ತೀನಿ ಯಾಕಂದರೆ ನಾನು ಒಬ್ಬಳೇ ಡಿಸಿಶನ್ ತಕೊಳ್ಲಿಕ್ಕೆ ಆಗಲ್ವಲ್ಲ ಎಂಪ್ಲಾಯಿಸ್ ಹತ್ತಿರ ಒಂದು ಮೀಟಿಂಗ್ ಕರೆದು ನೆಕ್ಸ್ಟ್ ನಾಳೆ ಮೀಟಿಂಗ್ ಕರ್ದು ಅವರದ್ದು ಒಪೀನ್ಯನ್ ತಗೊಳ್ತೀನಿ ಆಮೇಲೆ ಅವರು ಸ್ಯಾಲರಿ ಹೈಕ್ ಆಂತ ಹೇಳಿದರೆ ಒಪ್ಕೊಳ್ಬಹುದು ನೋಡುವ ಕೇಳಿ ನೋಡ್ತೀನಿ ಅವರ ಹತ್ರ ಹಾಂ ಹಾಂ ಹಾಂ ಹಾಂ ಹೇಳ್ತೀನಿ ಅವರ ಹತ್ರ ಹಾಗಾದರೆ ನಾಳೆ ಒಂದು ಮೀಟಿಂಗ್ ಕರಿತೇನೆ ಹಾಗಾದರೆ ಹಾಂ ಹಾಂ ಅಂದರೆ ಅವರಿಗೆ ನೆಕ್ಸ್ಟು ಹಾಗಾದರೆ ಈ ಟು ಮಂತ್ಸ್ ಆದ್ಮೇಲೆ ಅವರಿಗೆ ಇದು ಅಂದರೆ ಈ ರಜೆಯೆಲ್ಲ ಸಿಗ್ಬೌದಾ ಎಕ್ಸ್ಟೆಂಡ್ ಮಾಡ್ಬೋದಾ ಮತ್ತೆ ಹಾಂ ಸರಿ ಸರಿ ಹಾಗಾದರೆ ನಾಳೆ ಒಂದು ಮೀಟಿಂಗ್ ಕರೆದು ಹಾಂ ಸರಿ ಹಾಂ ಏನು ಡಿಸಿಶನ್ ಅಂತ ಹೇಳ್ತೇನೆ ಮತ್ತೆ ಹಾಂ ಸರಿ ಹಾಗಾದರೆ